ನಮ್ಮೂರು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಬಗೆಬಗೆಯ ತಿಂಡಿಗಳನ್ನು ಕೆಲವು ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸ್ತಾರೆ ಅದರಲ್ಲಿ ಹೋಳಿಗೆ ಕೀಲ್ಸಾ ಹಾಗೆ ಹಲ್ಸಿನ ಕಡುಬು ಹಾಗೆ ರಾಗಿ ಮುದ್ದೆ ಹಲಸಿನ ದೋಸೆ ಮತ್ತೆ ಅವರೆಕಾಳಿನ ಉಪ್ಪಿಟ್ಟು ಅವರೆಕಾಳಿನ ರಾಗಿ ತಾಲಿಪಟ್ಟು ಇಂಥವನ್ನೆಲ್ಲ ಮಾಡುತ್ತಾರೆ ಅವುಗಳು ಬಹಳ ಜನಪ್ರಿಯವಾದಂತಹ ಆಹಾರಗಳು ನಮ್ಮ ಕಡೆಯ ಆಹಾರಗಳು ಇನ್ನು ಮೊದಲ್ನೇದಾಗಿ ಹೇಳಬೇಕು ಅಂದರೆ ಕೀಲ್ಸದ ಬಗ್ಗೆ ಹೇಳ್ತೀನಿ ಎಲ್ರಿಗೂ ಕೀಲ್ಸಾ ಅಂತಂದರೆ ಏನು ಶಬ್ದ ಇದು ಅಂಥೇಳಿ ಆಶ್ರಯ ಆಗ್ಬೋದು ಆದರೆ ಆ ಕೀಲ್ಸಾ ಅಂತಂದರೆ ಏನು ಇಲ್ಲ ರಾಗಿ ಹಲ್ವ ಒಂದು ರೀತಿಯಲ್ಲಿ ಅದನ್ನು ತಯಾರಿಸೋದು ಕೂಡ ಒಂದು ರೀತೀಲಿ ಸುಲಭ ಒಂದು ರೀತೀಲಿ ಕಷ್ಟ ಅಂತ ಹೇಳ್ಬಹುದು ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಬಹಳ ಮೃದುವಾಗಿ ಒಂದು ರೀತಿ ಅಲುಗಾಡೋ ಹಾಗೆ ಪಾರದರ್ಶಕವಾಗಿ ಇರುವಂಥದ್ದು ಆ ರಾಗಿ ಕೀಲ್ಸಾ ಆ ರಾಗಿ ಕೀಲ್ಸಾ ಮಾಡೋ ವಿಧಾನ ಹೇಗೆ ಅಂತಂದರೆ ಆ ರಾಗಿ ಒಂದು ಅವರಿಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಆ ರಾಗಿಯನ್ನು ನೆನೆಹಾಕ್ಬೇಕು ತಗೊಂಡು ನೆನೆದಮೇಲೆ ಅದರ ಜೊತೆಗೆ ಅದು ಸ್ವಲ್ಪ ಚೆನ್ನಾಗಿ ಬರಬೇಕು ಕೂಡಿಕೊಂಡು ಬರಬೇಕು ಅನ್ನೋದಾದರೆ ಅದರ ಜೊತೆಗೆ ಒಂದು ಸಣ್ಣ ಬಟ್ಟಲ ಅಕ್ಕಿನೂ ಸೇರಿಸಿ ನೆನೆಹಾಕ್ಬೇಕು ಅದನ್ನು ನಾವು ಒಂದು ಐದಾರು ಗಂಟೆ ನೆನೆಹಾಕ್ಬೇಕು ಆಮೇಲೆ ನೆನೆದಮೇಲೆ ಅದನ್ನು ತೆಗೆದ್ಕೊಂಡು ರುಬ್ಬಬೇಕು ರಾಗಿಯನ್ನು ರುಬ್ಬಿ ಆ ಬರುವಂಥ ಹಾಲೇನಿದೆಯಲ್ಲ ಅದನ್ನು ಸೋಸಿಕೊಳ್ಬೇಕು ಆ ಹಾಲನ್ನ ಅಷ್ಟನ್ನೂ ಸೋಸಿಕೊಂಡು ಪೂರ್ತಿ ಎರಡ್ಮೂರು ಸಲ ಅದನ್ನು ಮಿಕ್ಸಿಗೆ ಹಾಕ್ಬೇಕು ಅಥವಾ ಯಾರಾದರೂ ರುಬ್ಬೋರಿದ್ದರೆ ರುಬ್ಬಬೋದು ಆ ರೀತಿ ರುಬ್ಬಿ ರುಬ್ಬಿ ತೆಗ್ದು ತೆಗ್ದು ಹಾಲನ್ನು ಒಂದು ಪಾತ್ರೆಲಿ ಶೇಖರಿಸಬೇಕು ಆಮೇಲೆ ಆ ಪಾತ್ರೆಯನ್ನು ಒಂದು ಒಲೆ ಮೇಲಿಟ್ಟು ಅದನ್ನು ಹಾಗೆ ಕೈಯ್ಯಾಡಿಸ್ತನೇಯಿರಬೇಕು ಅದರ ಜೊತೆಯಲ್ಲಿ ನಾವು ಅದಕ್ಕೆ ಬೇಕಾದಷ್ಟು ಬೆಲ್ಲವನ್ನು ಈಗ ರಾಗಿಯನ್ನು ನಾವು ಒಂದು ಕಪ್ ರಾಗಿ ತೆಗೆದುಕೊಂಡಿದ್ದೀವಿ ಅಂದರೆ ಅದಕ್ಕೆ ಎರಡು ಕಪ್ ಹಾಕ್ಬೇಕು ಸಿಹಿಯಾಗಿದ್ದರೆ ಬಹಳ ರುಚಿಯಾಗಿ ಬರುತ್ತೆ ಹಾಗಾಗಿ ಎರಡು ಕಪ್ ಬೆಲ್ಲವನ್ನು ಅದಕ್ಕೆ ಹಾಕಿ ಅದನ್ನು ಗುರಾಡುತ್ತ ಹಾಗೆ ಕೈಯ್ಯಾಡಿಸ್ತಾ ಕೈಯ್ಯಾಡಿಸ್ತಾ ಕೈಯ್ಯಾಡಿಸ್ತಾ ಹೋಗ್ತಾ ಹೋಗಬೇಕು ಆಮೇಲೆ ಅದಕ್ಕೆ ನಾವು ಈಕಡೆ ಕೊಬ್ಬರಿನ ಮತ್ತೆ ಅದಕ್ಕೆ ಏಲಕ್ಕಿನ ಸಿದ್ಧ ಮಾಡಿ ಇಟ್ಟುಕೊಂಡಿರ್ಬೇಕು ಅದು ಕೈಯ್ಯಾಡಿಸ್ತಾ ಆಡಿಸ್ತಾ ಆಡಿಸ್ತಾ ನಿಧಾನಕ್ಕೆ ಗಟ್ಟಿ ಆಗುತ್ತಾ ಹೋಗುತ್ತೆ ಆದರೆ ಕೈಯ್ಯಾಡ್ಸೋದು ಬಿಡಬಾರ್ದು ನಾವು ಕೈಯ್ಯಾಡಿಸಿದರೆ ಅದು ಸೀಯಲ್ಲ ಇಲ್ಲದಿದ್ದರೆ ಸೀದುಹೋಗ್ಬಿಡುತ್ತೆ ಅದರಿಂದ ಕೈಯ್ಯಾಡಿಸುತ್ತ ಕೈಯ್ಯಾಡಿಸುತ್ತ ನಾವದನ್ನು ಹೋದಾಗ ಕೆಳಗಡೆ ಅದು ಗಟ್ಟಿ ಆಗುತ್ತಾ ಆಗುತ್ತಾ ಹೋಗುತ್ತೆ ಗಟ್ಟಿ ಆದ ಹಾಗೆ ಆದಾಗೆ ತಳ ಬಿಡುತ್ತೆ ಅದು ತಳ ಬಿಟ್ಟಾಗ ನಾವು ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಅಥ್ವಾ ಮರ್ಗೆಗಳು ಅಂತ ಹೇಳಿ ಕರೀತಾರೆ ಈಕಡೆಯೆಲ್ಲ ಅಂಥವುಗಳಲ್ಲಿ ಅದಕ್ಕೊಂದ್ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಸಿದ್ಧವಾಗಿ ಇಟ್ಕೋಬೇಕು ಅವನ್ನ ಆಮೇಲೆ ಇದು ಗಟ್ಟಿಯಾಗುತ್ತಾ ಬಂದ ಹಾಗೆ ಅದನ್ನು ತೆಗೆದುಕೊಂಡು ನೀರಿಗೆ ಹಾಕಿ ನೋಡಬೇಕು ಅದು ಕರಗಲಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಹಾಗೆ ಬಂದಂತಹ ಗಟ್ಟಿ ಪಾಕ ಏನಿದೆಯಲ್ಲ ರಾಗಿ ಹಾಲಿನ ಗಟ್ಟಿ ಪಾಕವನ್ನು ಆ ತಟ್ಟೆಗಳಿಗೆ ಸುರೀತಾಹೋಗಬೇಕು ಅದು ತಳ ಬಿಟ್ಟಾದಮೇಲೆ ಸುರಿದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟ ಮೇಲೆ ಗಟ್ಟಿಯಾಗುತ್ತೆ ಅದು ಹಾಕಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಒಂದಿಷ್ಟು ಕೊಬ್ಬರಿಯನ್ನು ಅದರ ಮೇಲೆ ಉದುರಿಸ್ಬೇಕು ಗಸಗಸೆ ಕೊಬ್ಬರಿ ಎರಡನ್ನೂ ಉದುರಿಸಿದರೆ ರುಚಿಯಾಗುತ್ತೆ ಸ್ವಲ್ಪ ಒಂದು ಕಾಲು ಗಂಟೆ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಯಾವ ಯಾವ ಆಕಾರಕ್ಕೆ ಬೇಕಾದರೂ ಅದನ್ನು ಕತ್ತರಿಸ್ಬಹುದು ಹಾಗೆ ಕತ್ತರಿಸಿ ಅದನ್ನ ಸಿದ್ಧ ಮಾಡಿದರೆ ಆ ರಾಗಿ ಒಂದೊಂದೆ ಪೀಸ್ನ ತಗೊಂಡು ಕೈಗೆ ಮೃದುವಾಗಿ ಸಿಗುತ್ತವೆ ತಿನ್ನಲಿಕ್ಕು ಬಹಳ ರುಚಿಯಾಗಿರುವಂಥದ್ದು ಅದನ್ನು ಬೇರೆ ಕಡೆಯೆಲ್ಲ ರಾಗಿ ಹಲ್ವ ಅಂತ ಹೇಳಬಹುದು ನಮ್ಮ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ಅದನ್ನು ಕೀಲ್ಸಾ ಅಂತ ಹೇಳಿ ಕರೀತಾರೆ ಆದ್ದರಿಂದ ಅದು ಬಹಳ ಇಷ್ಟವಾದದ್ದು ಮತ್ತು ತುಂಬ ಸಾಂಪ್ರದಾಯಿಕವಾದದ್ದು ಹಳ್ಳಿ ಮನೆಗಳಲ್ಲಿ ಅದನ್ನು ಬಹಳ ಮಾಡ್ತಾಹೋಗ್ತಾರೆ ಹಾಗೆ ಇನ್ನೊಂದು ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲ ಹಬ್ಬಹರಿದಿನಗಳಲ್ಲಿ ಬಹಳ ಪ್ರಮುಖವಾದ ಹಬ್ಬಗಳಲ್ಲಿ ಮಾಡುವಂಥದ್ದು ಆಮೇಲೆ ಹಿರಿಯರ ಹಬ್ಬಗಳಲ್ಲಿ ಮಾಡುವಂಥದ್ದು ಇನ್ನೊಂದು ಅಂದರೆ ಹೋಳಿಗೆ ಸಾಮಾನ್ಯ ಎಲ್ಲರಿಗು ಗೊತ್ತಿದೆ ಹೋಳಿಗೆ ಅಂದರೆ ಒಂದಂದೊಂದು ಕಡೆ ಒಂದೊಂದು ಥರ ಇರುತ್ತವೆ ಈಗ ತುಮಕೂರು ಬೆಂಗಳೂರು ಕಡೆ ಒಬ್ಬಟ್ಟು ಅಂತ ಕರೀತಾರೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಕಡೆ ಹೋಳಿಗೆ ಅಂತಾರೆ ಆ ಒಬ್ಬಟ್ಟು ಅಂದರೆ ಸ್ವಲ್ಪ ದಪ್ಪನಾಗಿ ಮಾಡುತ್ತಾರೆ ಆದರೆ ಇಲ್ಲಿ ನಮ್ಮ ಕಡೆ ಬಹಳ ತೆಳುವಾಗಿ ಮಾಡುತ್ತಾರೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಬೇಳೆ ಹಾಕೋದು ಬೇಳೆಯನ್ನು ಬೇಯಿಸಿಕೊಳ್ಳೋದು ಅದು ಪೂರ್ತಿ ಬೇಯಬಾರದು ಕೈಯ್ಯಿಂದ ಮುಟ್ಟಿದರೆ ಒಡಿಬೇಕು ಅಷ್ಟೇನೆ ಆ ಥರದ ಬೇಳೆನ ಬೇಯಿಸಿಕೊಂಡು ಅದನ್ನು ಬಸೆದು ಅದನ್ನು ಹೋಳಿಗೆ ಸಾರು ಅಂತ ಹೇಳಿ ಅದನ್ನೇ ಬೇರೆ ಹೋಳಿಗೆ ಸಾರು ಮಾಡುತ್ತೀವಿ ಆ ಬೇಳೆಗೆ ಆ ಬೇಳೆ ಎಷ್ಟು ತಗೋತೀವೊ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕಿ ಅದನ್ನು ಏನು ಮಾಡಬೇಕು ಕೈಯ್ಯಾಡಿಸಬೇಕು ಗಟ್ಟಿಯಾಗ್ತದದು ಅದಕ್ಕೆ ಬೇಕಾದರೆ ಸ್ವಲ್ಪ ಕಾಯಿಯನ್ನು ಕಾಯಿ ತುರಿಯನ್ನು ಹಾಕ್ಬಹುದು ಕೆಲವರು ಕಾಯಿ ತುರಿ ಹಾಕಲ್ಲ ಕಾಯಿ ತುರಿ ಹಾಕಿದರೆ ಹೆಚ್ಚು ರುಚಿ ಬರುತ್ತೆ ಅದು ನಮ್ಮ ಚಿತ್ರದುರ್ಗದ ವಿಶೇಷವಾದಂತಹ ರೀತಿ ಅದು ಯಾಕೆಂದರೆ ಇಲ್ಲಿ ಕಾಯಿ ಕಾಯಿಗಳ ನಾಡಿದು ಒಂದು ರೀತಿಯಲ್ಲಿ ತೆಂಗಿನಕಾಯಿಗಳದ್ದು ಆ ಕಾಯಿಯನ್ನು ಹಾಕಿದರೆ ಹೋಳಿಗೆ ಹೆಚ್ಚು ರುಚಿಯಾಗುತ್ತವೆ ಹಾಗಾಗಿ ನಾವು ಬೇಳೆಗೆ ಬೇಳೆ ಬೇಯಿಸಿದ ಮೇಲೆ ಅದಕ್ಕೆ ಬೆಲ್ಲ ಹಾಕಿದ ಮೇಲೆ ಅದೊಂದು ರೀತಿಯಲ್ಲಿ ಗಟ್ಟಿಯಾದಂತಹ ಆಹಾರವಾಗುತ್ತೆ ಅದಕ್ಕೆ ನಾವು ಕಾಯಿ ಹಾಕಿದರೆ ಬಹಳ ರುಚಿಯಾಗಿರುತ್ತೆ ಅದನ್ನು ನಾವು ರುಬ್ಬಿಟ್ಟು ಅದಕ್ಕೆ ಮೊದಲೆ ಕಣಕವನ್ನ ತಯಾರಿಸಿಕೊಂಡಿರ್ತೀವಿ ಮೈದಾ ಹಿಟ್ಟನ್ನು ಕಲಿಸಿ ಕಣಕ ಮಾಡಿಕೊಂಡಿರ್ತೀವಿ ಆ ಕಣಕಕ್ಕೆ ಇಷ್ಟು ಇಷ್ಟಂತ ಇಟ್ಟುಕೊಂಡು ಅದನ್ನು ಅಗಲ ಮಾಡಿಕೊಂಡು ಅದರೊಳಗೆ ಈ ಬೇಳೆಯನ್ನು ತಯಾರಿಸಿಟ್ಕೊಂಡಿರ್ತೀವಿ ಅದನ್ನು ರುಬ್ಬಬೇಕು ರುಬ್ಬಿಬಿಟ್ಟು ಅದು ರುಬ್ಬಿಬಿಟ್ಟು ಅದನ್ನು ನಾವು ಹೂರಣ ಅಂತ ಮಾಡ್ಕೊತೀವಿ ಆ ಹೂರಣವನ್ನು ಕಣಕದಲ್ಲಿಟ್ಟು ಅದನ್ನು ಹೋಳಿಗೆಯನ್ನಾಗಿ ಉದ್ದಿ ಅಥ್ವಾ ಲತೋಡಿಯಿಂದ ಉದ್ದಬೋದು ಅಥವಾ ತಟ್ಟಬೋದು ಅದನ್ನು ಮಾಡಿದಾಗ ಅದು ಹೋಳಿಗೆ ಆಗಿ ಬರುತ್ತೆ ಆ ಹೋಳಿಗೆ ಹಬ್ಬ ಹರಿದಿನಗಳಲ್ಲಿ ಬಹಳ ರುಚಿಯಾಗಿರುವಂಥದ್ದು ಬಹಳ ಪ್ರಮುಖವಾದದ್ದು ಯಾವುದೇ ಹಬ್ಬಕ್ಕೂ ಹೋಳಿಗೆ ಅಂತಂತಂದರೆ ಅದು ದೊಡ್ಡ ಹಬ್ಬ ಅನ್ನ ರೀತಿಯಲ್ಲಿದೆ ಹಾಗೆ ಹೋಳಿಗೆಯನ್ನು ಕೂಡ ನಾವು ಮಾಡ್ತೀವಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಹಲಸಿನ ಹಣ್ಣುಗಳು ಜಾಸ್ತಿ ಸಿಗುತ್ತವೆ ಸುತ್ತಮುತ್ತ ನಮ್ಮ ಚಿತ್ರದುರ್ಗ ಸುತ್ತಮುತ್ತ ಎಲ್ಲ ತೋಟಗಳಿದ್ದಾವೆ ತೋಟಗಳಲ್ಲಿ ಒಂದೊಂದು ಹತ್ತತ್ತು ಹದಿನೈದು ಹೀಗೆ ಹಲಸಿನ ಮರಗಳಿರುತ್ತವೆ ಆ ಸನ್ನ ಆ ಸೀಸನ್ನಲ್ಲಿ ಹಲಸಿನ ಮರದಿಂದ ತರುವಂಥ ಹಲಸಿನ ಹಣ್ಣು ಬಹಳ ರುಚಿಯಾಗಿರುತ್ತವೆ ಆ ಹಣ್ಣನ್ನು ಕತ್ತರಿಸಿ ಒಳಗಿನ ಆ ಒಂದು ಹಣ್ಣನ್ನು ತೆಗೆದು ಅದನ್ನು ಆ ನಾವೇನ್ಮಾಡ್ತೀವಿ ಅಂತಂದ್ರೆ ಹಾಗೆ ತಿಂತೀವಿ ಆದರೆ ಕೆಲವು ಸಲ ಹಾಗೆ ತಿನ್ನೋದ್ಕಿಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರ್ಬೇರೆ ರೂಪಗಳಲ್ಲಿ ಅದನ್ನು ಈ ಕಡೆ ಜನ ತಯಾರಿಸುತ್ತಾರೆ ಅದರಲ್ಲಿ ಹಲಸಿನ ಹಣ್ಣನ್ನು ನಾವು ಅದನ್ನು ತೆಗೆದು ಬೀಜವನ್ನು ತೆಗೆದಿಟ್ಟು ಹಲಸಿನ ಹಣ್ಣನ್ನು ಸಣ್ಣ ಎಸಳು ಎಸಳಾಗಿ ಕತ್ತರಿಸಿ ಅವುಗಳನ್ನು ಇಟ್ಕೊಬೇಕು ಅದಕ್ಕೆ ಒಂದಿಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಎಷ್ಟು ಹಲಸಿನ ಹಣ್ಣಿನ ತೊಳೆಗಳ ಎಸಳುಗಳಿರುತ್ತವೊ ಅದಕ್ಕೆ ಸಮನಾಗಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿ ನೆನೆದಂಥ ಅಕ್ಕಿಯನ್ನು ಹಾಕಿಬಿಟ್ಟು ರುಬ್ಬಬೇಕು ರುಬ್ಬಿದಾಗ ಆ ಇಡ್ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಬಬೇಕು ಅದನ್ನು ರುಬ್ಬಿ ಆ ಅದೇ ತಕ್ಷಣನೇ ಮಾಡಿಬಿಡ್ಬಹುದು ಒಂದಿವಸ ಇಡಬೇಕು ಅಂತೇನಿಲ್ಲ ಅದನ್ನು ಅಕ್ಕಿಯನ್ನು ನೆನೆಹಾಕಿದರೆ ಮಾತ್ರ ಭಾಳ ಸುಲಭವಾಗಿ ಆಗುವಂಥದ್ದು ಎರಡನ್ನು ರುಬ್ಬಿ ನಾವು ಅದನ್ನು ಇಡ್ಲಿಯ ಆ ಕೆಲವರು ಬಾಳೆ ಎಲೆಯಲ್ಲಿ ಆ ಹಿಟ್ಟನ್ನು ಇಟ್ಟು ಮಡಚಿ ಮಾಡುತ್ತಾರೆ ಇನ್ನು ಕೆಲವರು ಇಡ್ಲಿ ಬ ಸ್ಟ್ಯಾಂಡಿಗೆ ಅದನ್ನು ಹಾಗೆ ಹಾಕಿ ಅದನ್ನ ಮಾಡ್ತಾರೆ ಅದಕ್ಕೆ ಬೇಕಾದರೆ ಬೆಲ್ಲ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೆ ಮಾಡಿದರೆ ಒಂದು ಬೆಲ್ಲದ ಹಾಲನ್ನು ಮಾಡ್ತೀವಿ ನಾವು ಅದಕ್ಕೆ ಕಾಯಿ ಬೆಲ್ಲ ಎರಡನ್ನೂ ಸೇರಿಸಿ ರುಬ್ಬಿ ಅದನ್ನು ಈ ಇಡ್ಲಿಗೆ ಅದನ್ನು ಕಡುಬು ಹಲಸಿನ ಕಡುಬು ಅಂತ ಹೇಳಿ ಕರೀತೀವಿ ಅಥವ ಇಡ್ಲಿ ಅಂತನೂ ಹೇಳ್ಬೋದು ಅದಕ್ಕೆ ಹಾಕಿಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ ಅದು ಇಲ್ಲಿನ ವಿಶೇಷವಾದಂತಹ ಆಹಾರ ಅಥ್ವಾ ಸಿಹಿ ಪದಾರ್ಥ ಅಂತ ಹೇಳಿ ಹೇಳ್ಬೋದು ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂತ ಹೇಳಿದರೆ ಆ ಹಲಸಿನ ದೋಸೆನು ಕೂಡ ಇದೆ ಅದೇ ಹಲಸಿನ ಹಣ್ಣನ್ನು ನಾವು ರುಬ್ಬಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರದಲ್ಲಿ ಅದನ್ನು ತುಂಬ ನುಣ್ಣಗೆ ರುಬ್ಬಿದಾಗ ಅದಕ್ಕೆ ಬೆಲ್ಲ ಹಾಕ್ಕೊಂಡು ರುಬ್ಬಬೇಕು ರುಬ್ಬಿದಾಗ ಅದು ಸಿಹಿಯಾದ ದೋಸೆಯಾಗಿ ನಮಗೆ ಸಿಕ್ಕುತ್ತೆ ಹಾಗೆ ಆ ಅದನ್ನು ಹಾಗೇನೆ ಮಾಡಿದರೆ ಅದಕ್ಕೆನಾದರು ಚಟ್ನಿನೊ ಕಾಯಿ ಚಟ್ನಿನೊ ಏನೋ ಮಾಡಿಕೊಂಡು ತಿನ್ಬೋದು ಇನ್ನೊಂದು ಇಲ್ಲಿಯ ವಿಶೇಷ ಅಂತಂತ ಹೇಳಿದರೆ ಈ ಅವರೆಕಾಳಿನ ರಾಗಿ ತಾಲಿಪಟ್ಟು ಅಂತ ಹೇಳಿ ಹೇಳ್ಬೋದು ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಳನ್ನು ನಾವು ಸುಲಿದುಬಿಟ್ಟು ಆ ಬ ಅವರೆಕಾಳು ತೆಗೆದು ಬೇಯಿಸಿಕೊಂಡು ಅದನ್ನು ನಾವೇನುಮಾಡ್ತೀವಿ ಅಂತಂದರೆ ಈ ರಾಗಿ ತಾಲಿಪಟ್ಟಿಗೆ ಹಾಕೋತೀವಿ ಬೇಯಿಸಿದಂಥ ಅವರೆಕಾಳನ್ನು ಅವುಗಳನ್ನು ಒಡೆದಿರಬೇಕು ಅಥವ ಹಿತಕಿದ ಅವರೆಕಾಳು ಅಂತ ಹೇಳಿ ಮಾಡುತ್ತೀವಿ ಹಿತಕಿದ ಅವರೆ ಕಾಳನ್ನಾದರು ನಾವು ತಗೋಬಹುದು ಅವುಗಳನ್ನು ಸ್ವಲ್ಪ ಬೇಯಿಸಿಬಿಟ್ಟು ನಾವು ರಾಗಿ ಹಿಟ್ಟನ್ನು ಇಟ್ಟುಕೊಂಡು ರಾಗಿ ಹಿಟ್ಟಿಗೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮುಂತಾದ ಎಲ್ಲವನ್ನು ಕೂಡ ಅದರೊಳಗಿಟ್ಟುಕೊಂಡು ಆ ಹಾಕಿ ಅದನ್ನು ಹಿಟ್ಟನ್ನು ಕಲಸಿ ಆ ಬೇಯಿಸಿದಂಥ ಆ ಅವರೆಕಾಳನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸಿಬಿಟ್ಟು ಆ ಲತೋಡಿಯಲ್ಲಾದ್ರೂ ಉದ್ದಬಹುದು ಹಾಗೆ ಕೈಯ್ಯಿಂದ ತಟ್ಟಿಯಾದರೂ ಮಾಡಬಹುದು ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕಿದರೆ ರುಚಿಯಾಗಿರುತ್ತೆ ಅದನ್ನು ನಾವು ಹಂಚಿನ ಮೇಲೆಹಾಕಿ ಬೇಯಿಸಿ ಬೆಳಗಿನ ತಿಂಡಿಗೆ ಮಾಡಿಕೊಳ್ಳಬಹುದು ಅಥವ ಸಾಯಂಕಾಲದೊತ್ತಾದರೆ ಇವುಗಳನ್ನೆಲ್ಲ ಕಲಸಿಬಿಟ್ಟು ಹಾಗೆ ತಟ್ಟಿ ಅವುಗಳನ್ನು ವಡೆ ರೀತಿಯಲ್ಲಿ ತಟ್ಟಿ ಕರೆದು ತಿನ್ನಬಹುದು ಹೀಗೆ ಬಹಳ ರುಚಿಯಾದಂತಹ ನಮ್ಮ ಪ್ರದೇಶದ ಒಂದು ಸಾಂಪ್ರದಾಯಿಕ ಅಡುಗೆಯಾಗಿ ಅದು ಬರುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತಂತ ಹೇಳಿದರೆ ರಾಗಿ ಮುದ್ದೆ ನಿಮಗೆ ಗೊತ್ತಿರೋ ಹಾಗೆ ತುಮಕೂರು ಚಿತ್ರದುರ್ಗ ಶಿರಾ ಪ್ರದೇಶಗಳಲ್ಲಿ ಮುದ್ದೆಯನ್ನು ಬಹಳಷ್ಟು ಮಾಡುತ್ತಾರೆ ಪ್ರತಿದಿನದ ಆಹಾರ ಅದು ಮುದ್ದೆ ಆ ಮುದ್ದೆ ಅದರಲ್ಲೂ ರಾಗಿ ಮುದ್ದೆ ಜೋಳದ ಮುದ್ದೆ ನಮ್ಮ ಕಡೆ ಕಡಿಮೆ ಮಾಡೋದು ಆ ದಾವಣಗೆರೆಯಿಂದಾಚೆಗೆ ಜೋಳದ ಮುದ್ದೆ ಮಾಡುತ್ತಾರೆ ನಮ್ಮ ಕಡೆ ಮಾಡುವಂಥದ್ದು ವಿಶೇಷವಾಗಿ ಬೆಳೆಯುವಂಥ ಆಹಾರ ಅಂದರೆ ರಾಗಿ ಹಾಗಾಗಿ ರಾಗಿ ಮುದ್ದೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಅದನ್ನ ತುಂಬ ತೆಳುವಾಗಿ ಮಾಡುತ್ತಾರೆ ಕೆಲವರು ಆದರೆ ಗಟ್ಟಿಯಾಗೂ ಕೆಲವರು ಮಾಡುತ್ತಾರೆ ಈ ಕಡೆ ಜಾಸ್ತಿ ಗಟ್ಟಿಯಾಗೆ ಮಾಡುತ್ತಾರೆ ಗಟ್ಟಿಯಾಗಿ ಮಾಡಿದರೆ ಕೆಲವರ ಹೇಳುತ್ತಾರೆ ಗೋಡೆಗೆ ಹೊಡೆದ್ರೆ ವಾಪಸ್ಸು ಬರಬೇಕು ಅಂತಂತ ಹೇಳುತ್ತಾರೆ ಆ ತರ ಗಟ್ಟಿ ಇರಬೇಕು ಅಂತಂತ ಹೇಳುತ್ತಾರೆ ಇಲ್ಲಿ ಜನ ಸಾಮಾನ್ಯ ಜನ ಮತ್ತೆ ಕೂಲಿಕಾರರು ದಿನ ಅದನ್ನು ಗಟ್ಟಿ ಮುದ್ದೆ ಒಂದು ಬೆಳಗ್ಗೆ ಒಂದು ದಪ್ಪನೆ ಮುದ್ದೆ ಊಟ ಮಾಡಿ ಹೋಗಿಬಿಟ್ಟರೆ ಅವರ ರಾತ್ರಿ ಸಾಯಂಕಾಲದ ತನಕನೂ ಹಸಿವಾಗೋದಿಲ್ಲ ಆ ಥರ ಮುದ್ದೆ ಇರಬೇಕು ಅಂತ ಹೇಳಿ ಹೇಳುತ್ತಾರೆ ಹಾಗಾಗಿ ಇಲ್ಲಿ ಆ ಮುದ್ದೆಯನ್ನು ವಿಶೇಷವಾಗಿ ಮಾಡುತ್ತಾರೆ ಆ ಮುದ್ದೆ ಕೂಡ ಬಹಳ ಸುಲಭ ಮಾಡುವಂಥದ್ದು ಅದಕ್ಕೆ ಹೆಚ್ಚಿನ ಬೇರೆ ಬೇರೆ ಆಹಾರಗಳು ಬೇಕಾಗಿಲ್ಲ ರಾಗಿ ಹಿಟ್ಟಿದ್ದುಬಿಟ್ಟರೆ ಅಷ್ಟೇ ಸಾಕು ಉಪ್ಪು ಒಂಚೂರು ಉಪ್ಪಾಕು ರಾಗಿ ಹಿಟ್ಟಿದ್ದರೆ ಮುಗಿದುಹೋಯ್ತು ಮೊದಲೇನ್ಮಾಡಬೇಕು ನೀರಿಡಬೇಕು ನೀರಿಗೊಂಚೂರು ಉಪ್ಪುಹಾಕ್ಬೇಕು ಆಮೇಲೆ ಅದಕ್ಕೆ ರಾಗಿ ಸ್ವಲ್ಪ ರಾಗಿ ಹಿಟ್ಟು ತಗೊಂಡು ಅದಕ್ಕೆನೆ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಗೂರಾಡಬೇಕು ಆ ರೀತಿ ಗೂರಾಡಿದಾಗ ಸ್ವಲ್ಪ ಗಂಜಿ ಥರ ಆಗುತ್ತೆ ಅದು ಆ ಗಂಜಿ ಸ್ವಲ್ಪ ಕುದಿಸ ಬೇಕು ಸ್ವಲ್ಪ ಕುದಿಸಿ ಅದಕ್ಕೆ ಮತ್ತೆ ಮೇಲೆ ಒಂದಿಷ್ಟು ರಾಗಿ ಹಿಟ್ಟನ್ನು ಹಾಕಬೇಕು ಮತ್ತೆ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಆರು ನಿಮಿಷ ಬೇಯ್ಸಿದರೆ ಅದು ಹದವಾಗಿ ಬೆಂದಿರುತ್ತೆ ಆಗ ಒಂದು ಮುದ್ದೆ ಕೋಲು ಅಂತ ನಮ್ಮ ಕಡೆಯಿದೆ ಕೆಲವರು ಈ ಚಮಚ ತಗೋತಾರೆ ಆದರೆ ನಮ್ಮ ಕಡೆ ಮುದ್ದೆ ಕೋಲು ಅಂತ ಹೇಳಿ ಈ ಅಡಿಕೆ ಡಬ್ಬಿಗಳಿರುತ್ತವೆ ಅವುಗಳನ್ನು ಮುದ್ದೆ ಕೋಲು ಅಂತ ಮಾಡಿಕೊಂಡಿರ್ತಾರೆ ಆ ಮುದ್ದೆ ಕೋಲನ್ನು ತಗೊಂಡ್ ಅದನ್ನು ಹಿಟ್ಟನ್ನು ಗೂರಾಡುತ್ತ ಹೋಗಬೇಕು ಕೈಯ್ಯಾಡಿಸುತ್ತಾ ಕೈಯ್ಯಾಡಿಸುತ್ತಾ ಹೋದಾಗೆ ಅದು ಗಟ್ಟಿ ಆಗ್ತಾಹೋಗುತ್ತೆ ಅದನ್ನು ತುಂಬ ಗಟ್ಟಿ ಆದಮೇಲೆ ಅದನ್ನು ತೆಗ್ದು ಆ ಕೆಳಗೆ ಇಟ್ಕೋಬೇಕು ಕೆಳಗಿಟ್ಕೊಂಡು ಅದನ್ನು ಚಮಚದಲ್ಲಿ ತಗೊಂಡು ಒಂದು ಪ್ಲೇಟ್ಗೆ ಹಾಕಿ ಕೈಯ್ಯಿಂದ ದುಂಡಗೆ ಮಾಡಿ ಅದನ್ನು ಆ ದೊಡ್ಡ ಪಾತ್ರೆಗಳಿಗೆ ಹಾಕುತ್ತಾರೆ ಹಿಂದೆ ನಮ್ಮ ಮನೆಗಳಲೆಲ್ಲ ಮುದ್ದೆನ ಜಾಸ್ತಿ ಮಾಡ್ತಾಯಿದ್ದರು ಕೆಲಸಗಾರರೂ ಅವರಿಗೆಲ್ಲನೂ ಒಂದು ದೊಡ್ಡ ಪಾತ್ರೆ ತುಂಬ ಮುದ್ದೆ ಮಾಡಿ ಇಟ್ಬಿಟ್ಟರು ಅಂತಂದರೆ ಒಳ್ಳೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಸಾರು ಊಟ ಮಾಡಿಬಿಟ್ಟರೆ ಮತ್ತೆ ಬೆಳಗ್ಗೆ ಊಟ ಮಾಡಿದವ್ರು ಕೆಲಸ ಮುಗಿಸಿಕೊಂಡು ರೈತರು ಮನೆಯವರು ಎಲ್ಲರು ಅದನ್ನ ಮುಗಿಸ್ಕೊಂಡು ಸಂಜೆನೇ ಹಸಿವಾಗೋದು ಅಷ್ಟು ಒಂದು ಹಿತಕರವಾದಂತಂಥದ್ದು ರಾಗಿ ಮುದ್ದೆ ಅದಕ್ಕೆ ನಮ್ಮ ಸರ್ವಜ್ಞ ಹೇಳಿದ್ದನ್ನು ಅವನು ರಾಗಿಯನ್ನು ಉಂಡವನು ನಿರೋಗಿಯಾಗುವನು ಅಂತ ಹೇಳಿ ಹಾಗಾಗಿ ರಾಗಿ ನಮ್ಮ ಒಂದು ಸಾಂಪ್ರದಾಯಿಕವಾದಂಥ ಆಹಾರ ಪದ್ಧತಿ ರಾಗಿ ರೊಟ್ಟಿನೂ ಮಾಡುತ್ತಾರೆ ಮುದ್ದೆನು ಮಾಡುತ್ತಾರೆ ತಾಲಿಪಟ್ಟು ಮಾಡುತ್ತಾರೆ ಹೀಗೆ ದೋಸೆನೂ ಮಾಡ್ಬೋದು ರಾಗಿ ದೋಸೆನೂ ಮಾಡ್ಬೋದು ಹೀಗೆ ರಾಗಿಯಿಂದ ಹಲವು ವಿಧದ ಆಹಾರವನ್ನು ಪದ್ದ ಆಹಾರಗಳನ್ನು ನಾವು ತಯಾರಿಸ್ಬೋದು ಹೀಗೆ ರಾಗಿನೂ ಕೂಡ ಬಹಳ ಇಲ್ಲಿಯ ಶ್ರೇಷ್ಠವಾದಂಥ ಆಹಾರ ಹಾಗೆ ಈ ಅವರೆಕಾಳು ಉಪ್ಪಿಟ್ಟನ್ನೂ ಕೂಡ ಬಹಳ ವಿಶೇಷವಾದಂಥದ್ದು ನಮ್ಮ ಕಡೆ ಏನಾದ್ರು ಸೀಸನ್ನು ಅವರೆಕಾಳು ಸೀಸನ್ನು ಬಂತು ಅಂತಂತ ಹೇಳಿದರೆ ಓ ಏನುಮಾಡಿದಿರ ತಿಂಡಿ ಅಂದರೆ ಓ ಉಪ್ಪಿಟ್ಟು ಅಂತಂತ ಹೇಳುತ್ತಾರೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಬಹಳಷ್ಟು ಅವರೆಕಾಳನ್ನು ಸುಲಿದುಕೊಂಡು ಎಳೆ ಅವರೆಕಾಳಾಗಬೇಕು ಬಲಿತಿರೋ ಅವರೆಕಾಳು ಅಷ್ಟು ರುಚಿ ಬರಲ್ಲ ಅದಕ್ಕೆ ಅವರೆಕಾಯಿ ಸುಲಿದ ಮೇಲೆ ಅದರಲ್ಲಿ ಎಳೆವೆಲ್ಲ ತಗೊಂತೀವಿ ದಪ್ಪನವೆಲ್ಲ ಅದನ್ನು ನೆನೆಹಾಕಿ ಹಿಚಕವರೆ ಕಾಳು ಅಂತ ಮಾಡ್ತೀವಿ ತೆಳುವಾಗಿ ಇರೋ ಅಂಥ ಸಣ್ಣವು ಎಳೇವಂಥವೆಲ್ಲ ತೆಗೆದು ಅವುಗಳನ್ನು ನಾವು ಉಪ್ಪಿಟ್ಟು ಮಾಡುತ್ತೀವಿ ಉಪಿಟ್ಟು ಮಾಡೋದು ಹೇಗೆ ಅಂದರೆ ಎಲ್ಲರಿಗು ಗೊತ್ತೇ ಇದೆ ಆದರೆ ಈ ಅವರೆ ಕಾಳು ಉಪ್ಪಿಟ್ಟು ಬಹಳ ರುಚಿಯಾಗಿರುತ್ತೆ ಅವುಗಳನ್ನ ಅವರೆಕಾಳು ತಿಂದಂಗಾಯಿತು ಅದರಲ್ಲಿ ಉಪ್ಪಿಟ್ಟನ್ನು ಕೂಡ ತಿಂದಂಗಾಗುತ್ತೆ ಹೀಗೆ ಅವರೆಕಾಳು ಉಪ್ಪಿಟ್ಟು ಆಮೇಲೆ ಈ ರಾಗಿ